ಕೆಲವೊಂದು ಆಟಗಳಂತೂ ದೈಹಿಕವಾಗಿ ಮಾನಸಿಕವಾಗಿ ತುಂಬ ಖುಷಿ ಕೊಡುತ್ತೆ ದೈಹಿಕವಾಗಿ ಯಾವ ಥರ ಅಂತಂದರೆ ಈಗ ಕ್ರಿಕೆಟ್ ಆಡಿರ್ಬೋದು ಫುಟ್ಬಾಲ್ ಆಗಿರ್ಬೋದು ಮತ್ತೆ ಬಾಸ್ಕೆಟ್ಬಾಲ್ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಇವೆಲ್ಲ ನಮ್ಮ ದೇಹನ ದಂಡಿಸಲಿಕ್ಕೆ ತುಂಬ ಅನುಕೂಲ ಆಗಿದೆ ಈ ಫುಟ್ಬಾಲಲ್ಲಂತೂ ಬರೀ ಓಡಿ ಓಡಿನೇ ನಾವು ನಾವೊಳ್ಳೆ ಫಿಟ್ನೆಸ್ನ ಮೈನ್ಟೈನ್ ಮಾಡ್ಬೋದು ಮತ್ತೆ ಆರೋಗ್ಯವಾಗಿರ್ಬೋದು ಮತ್ತೆ ಈ ಬಿ ಪಿ ಶುಗರ್ ಅಂತ ಇಂತವೆಲ್ಲ ಏನು ಬರಲ್ಲ ಆ ಆಟ ಆಡೋದ್ರಿಂದ ಮತ್ತೆ ಈ ಮಣ್ಣಲೆಲ್ಲಾ ಸಿಕ್ಕಾಪಟ್ಟೆ ನಾವು ಆಟ ಆಡ್ತಿರ್ತೀವಿ ಅದರಿಂದ ನಮ್ಮ ಆರೋಗ್ಯಕ್ಕೆ ಕೆಲವೊಂದೆಲ್ಲ ತುಂಬ ಪರಿಣಾಮ ಬೀಳುತ್ತೆ ಚೆನ್ನಾಗಾಗುತ್ತೆ ಮತ್ತೆ ಮಾನಸಿಕವಾಗಿ ಯಾವ ಥರ ಅಂದರೆ ತುಂಬ ಖುಷಿಯಾಗಿರ್ತೀವಿ ಯಾವುದೇ ಒಂದು ನಮ್ಮನ್ನು ನಮ್ಮ ಮೈಂಡಲ್ಲಿ ಯಾವುದೇ ಒಂದು ಟೆನ್ಶನ್ಸ್ ಇಲ್ಲದೆ ಯಾವುದು ಇಲ್ಲದೆ ಗೆಳೆಯರ ಜೊತೆ ಒಳ್ಳೆಯ ನಾವು ಆಟ ಆಡ್ತೀವಲ್ಲಾ ಆ ಆಟ ಆಡೋದ್ರಿಂದನೇ ನಮಗೆ ತುಂಬ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಕೆಲವು ರಿಲಾಕ್ಸೆಷನ್ ಆಗುತ್ತೆ ನಾವು ತುಂಬ ಓದಿ ಓದಿ ಓದಿ ತುಂಬ ಟ್ರೆಸ್ಸ್ ಆಗಿರ್ತೀವಿ ಸೊ ಆ ಸ್ಟ್ರೆಸ್ಸಿಂದ ನಮಗೆ ಹೊರಗೆ ಬರ್ಬೇಕು ಅಂದರೆ ಕೆಲವೊಂದು ಆಟಗಳನ್ನು ಆಡ್ಬೇಕು ಆ ಭಾನುವಾರ ಅಂತ ಇರೋದೇ ಅದಕ್ಕೆನೇ ಕೆಲವೊಂದು ಸ್ವಿಮ್ ಮಾಡ್ತೀವಿ ಆಟ ಆಡ್ತೀವಿ ಇದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ಎಲ್ಪ್ ಆಗುತ್ತೆ ಶುಗರು ಬಿ ಪಿ ಮತ್ತೆ ಕೆಲವೊಂದು ಹಾರ್ಟ್ ರಿಲೇಟೆಡ್ ಏನೇನಿರುತ್ತೋ ಅದಕ್ಕೆಲ್ಲನೂ ಒಂದು ಒಳ್ಳೆದೇ ನಾವು ಯಾಕಂದರೆ ಸಿಕ್ಕಾಪಟ್ಟೆ ಓಡ್ತೀವಿ ಆಟಾಡ್ತೀವಿ ನೆಗೆತೀವಿ ಕುಣಿತೀವಿ ಹಾಂ ತುಂಬ ನಮ್ಮ ದೇಹಕ್ಕೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆದೇ ಅದು ಸೊ ಹಾಗಾಗಿ ಕೆ ಎಲ್ಲರೂ ಆಟಾಡ್ಬೇಕು ಮತ್ತೆ ಕೆಲವರು ಯಾರು ಆಟಾಡಲ್ವೋ ಅವರೆಲ್ಲ ಫುಲ್ಲು ಒಳ್ಳೆ ದಪ್ಪಗೆ ಫ್ಯಾಟ್ ಬರುಸ್ಕೊಂಡು ತುಂಬ ದಪ್ಪಗಿರ್ತಾರೆ ಸೋಮಾರಿಗಳಾಗಿರ್ತಾರೆ ಮತ್ತೆ ಈ ಆಟ ಆಡೋದು ನಮ್ಮ ಸೋಮಾರಿಯಿಂದ ಹೊರಗೆ ತರಿಸುತ್ತೆ ನಮ್ಮ ಒಂದು ಮಾನಸಿಕ ಮತ್ತು ದೈಹಿಕ ಒಂದು ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ ಅಂತ ನನಿಗನ್ಸುತ್ತೆ